ಈಗ ನನಗೆ ಮಾನಸಿಕ ಅನ್ನೋದಿತ್ತು ಅಂದರೆ ಯಾವ ರೀತಿ ಅಂದರೆ ಇದ್ದಕ್ಕಿದ್ದಾಗೆ ತಲೆನೋವಾಗಿರ್ಬೋದು ನನಗೆ ಬಿಸ್ಲಿಗೆ ಹೋದರೆ ಆ ಬಿಸಿಲು ನನಗೆ ಆಗ ಆ ಬಿಸಿಲು ನನಿಗೆ ಆ ಬಿಸಿಲಿಂದೇ ನನಿಗೆ ತುಂಬ ತಲೆನೋವು ಬರ್ತಾ ಇತ್ತು ಹಾಗಾಗಿ ಆವಾಗ ನನಗೆ ಒಂದು ಕೊ ಕನ್ನಡಕ ಕೂಲಿಂಗ್ ಗ್ಲಾಸ್ ಥರದ್ದು ಹಾಕೊಂಡಿರೋಕೆ ಕೊಡ್ತಾ ಇದ್ದರು ಅದನ್ನು ನಾನು ಧರಿಸ್ತಾ ಇದ್ದೆ ಅದರಿಂದ ನನಿಗೆ ತಲೆನೋವುದು ಕಮ್ಮಿ ಆಗಿತ್ತು ಮತ್ತೆ ಅದರಿಂದ ನಾವು ಮಾ ಈಗ ಆರೋಗ್ಯದಲ್ಲಿ ಯಾವುದೇ ಥರದ ಮತ್ತೇನು ತೊಂದರೆ ಇರಲಿಲ್ಲ ಏನಪ್ಪ ಅಂದರೆ ದೈಹಿಕವಾಗಿ ಸ್ವಲ್ಪ ಬೊಜ್ಜು ಅನ್ನೋದಿತ್ತು ಹೊಟ್ಟೆ ಅನ್ನದು ಇತ್ತು ಹೊಟ್ಟೆ ದಪ್ಪ ಇರದಂತ ಇತ್ತು ಅದರಿಂದ ಏನು ಮಾಡ್ತಿದ್ವಪ್ಪ ಅಂದರೆ ದಿನ ಬೆಳಿಗ್ಗೆ ನಾ ರನ್ನಿಂಗ್ ಮಾಡ್ತಾ ಇದ್ದೆ ವ್ಯಾಯಾಮ ಮಾಡ್ತಾ ಇದ್ದೆ ಓಡ್ತಾ ಇದ್ದೆ ಜಾಗಿಂಗ್ ಮಾಡ್ತಾ ಇದ್ದೆ ಇದರಿಂದ ನನಿಗೆ ಬೇರೆ ಯಾವುದೇ ಥರ ತೊಂದರೆ ಆಗ್ತಿರಲಿಲ್ಲ ಏನಪ್ಪ ಅಂದರೆ ಅದೆಲ್ಲ ನನಗೆ ಹೆಲ್ಪ್ಫುಲ್ ಆಗ್ತಿತ್ತು ಅಂದರೆ ಮೊದಲು ದಪ್ಪ ಇದ್ದಾಗಿಂದ ಈ ಥರ ಮಾಡಬೇಕಾದ್ರೆ ನನಿಗೆ ತುಂಬ ಸುಸ್ತು ಆಗ್ತಾ ಇತ್ತು ಅದರಿಂದ ನನಗೆ ಇದು ಯಾರು ಮಾಡ್ತಾರೆ ಹಾಗೆ ಹೀಗೆ ಅಂತ ಅನಿಸ್ತಾ ಇತ್ತು ಇದರಿಂದ ನನಿಗೆ ತುಂಬ ಆವಾಗ ಸುಸ್ತಾದ ಕಾರಣ ಇದೆಲ್ಲ ಬಿಡೋಣ ಹೀಗೆ ಇರಣ ಅಂತ ಅನಿಸಿತ್ತು ಆಮೇಲೆ ಯೋಚನೆ ಮಾಡಿದ್ರೆ ಡಯಟ್ ಮಾಡಬೇಕು ಈ ಹೊಟ್ಟೆ ಇಳಿಸಬೇಕು ಸ್ಲಿಮ್ಮ್ ಆಗಿರಬೇಕು ಫಿಟ್ನೆಸ್ ಆಗಿರಬೇಕು ಅನ್ನೋದು ಬಂತು ಆವಾಗ ಆಕಸ್ಮಿಕವಾಗಿ ಪ ಒಂದು ರನ್ನಿಂಗ್ ಅನ್ನೋದು ನಾನು ಮಾಡಿದೆ ಆಮೇಲೆ ರನ್ನಿಂಗ್ ಮಾಡಿದಾಗಿಂದ ನನಗೇನಪ್ಪ ಅಂದರೆ ಆವಾಗದೆ ತುಂಬ ಸುಸ್ತು ಅನಿಸ್ತಾ ಇತ್ತು ಇವಾಗ ಅದೆಲ್ಲ ಕಮ್ಮಿ ಆಗಿದೆ ಇವಾಗ ಯಾವುದೇ ರೀತಿ ಏನು ಅನ್ಸೋದೆ ಇಲ್ಲ ರನ್ನಿಂಗ್ ಮಾಡಿ ಮಾಡಿ ಇವಾಗ ಈಗ ಮಾನಸಿಕ ಆರೋಗ್ಯದ್ದು ಈಗ ರನ್ನಿಂಗ್ ಮಾಡೋದ್ರಿಂದ ಹೊಟ್ಟೆನು ನಂದು ಇಳಿತು ಮತ್ತೆ ಮಾನಸಿಕ ಅನ್ನೋದು ಏನು ಇಲ್ಲ ಇವಾಗ ಈ ಯಾವುದೇ ಥರದ ಆರೋಗ್ಯದಲ್ಲಿ ಏರು ಪೇರು ಇಲ್ಲ ಆರೋಗ್ಯದಲ್ಲೆಲ್ಲ ಚೆನ್ನಾಗಿದ್ದೀನಿ ಮತ್ತು ಈಗ

ಯಾವುದೇ ಥರ ಬೇಕಾರು ಯಾವುದೇ ಥರ ಯೋಗ ಆಗಿರ್ಬೋದು ಯಾವುದೇ ಥರ ಕೆಲಸ ಆಗಿರ್ಬೋದು ಯಾವುದೇ ಥರ ವ್ಯಾಯಾಮ ಆಗಿರ್ಬೋದು ಯಾವುದೇ ಥರ ಓಡೋದಾಗಿರ್ಬೋದು ಯಾವುದೇ ಥರ ನನಗೆ ಈಗ ಕೆಮ್ಮು ಮತ್ತೆ ಓಡಬೇಕಾದ್ರೆ ಈಗ ಕೆಮ್ಮು ಎಲ್ಲ ಬರತ್ತೆ ಅವೆಲ್ಲ ಏನು ಇಲ್ಲ ಇವಾಗ ಹಾಗಾಗಿ ಈಗ ಬಾಡಿ ಒಂದು ಒಳ್ಳೆ ಫಿಟ್ನೆಸ್ ಮಾಡಿದಲ್ಲಿಂದ ನನಗೆ ತುಂಬ ಹೆಲ್ಪ್ಫುಲ್ ಆಗಿದೆ